ಹಲೋ ಸರ್ ನಾನು ರಾಜಮ್ಮ ಮಾತಡ್ತಾಯಿರೋದು ಸರ್ ನಂದು ಬ್ಯಾಗು ಮೈ ಇದು ಮೈಸೂರಲ್ಲಿ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಟ್ಬಿಟ್ಟು ಬಂದ್ಬಿಟಿದ್ದೀವಿ ಸರ್ ನಾನು ಬೆಂಗಳೂರಿಂದ ಪ್ರಯಾಣ ಮಾಡಿದ್ದು ಆ ಬ್ಯಾಗ್ಲಿ ಒಂದು ಕೆಂಪು ಬ್ಯಾಗು ಅದರಲ್ಲಿ ನಂದು ಹಣಾಯಿದೆ ಮತ್ತೆ ಇದು ಒಂದು ಚೈನಿದೆ ಸರ್ ಅದು ಅದಕ್ಕೆ ನಿಮಗೆ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಸರ್ ನನಗೆ ಅದನ್ನು ಸ್ವಲ್ಪ ಹುಡಕಿ ಕೊಡಿ ಅಂತ ನಾವು ಅಲ್ಲೆ ರೈಲ್ವೆ ಸ್ಟೇಷನ್ಲ್ಲೆ ಮುಂದೆ ಬಂದ್ಬಿಟ್ಟಿದೀನಿ ಸರ್ ನಾನು ದೊಡ್ಡ ಆಸ್ಪತ್ರೆ ಇದೆಯಲ್ಲ ಅಷ್ಟು ದೂರ ಬಂದಿದಿನಿ ಆಮೇಲೆ ನೆನಪಾಗಿ ಈಗ ನಿಮ್ಮ ಕಂಪ್ಲೇಂಟ್ ಮಾಡ್ತಾಯಿದಿನಿ ಸರ್ ನಾನು ಹ್ಞೂ ಹ್ಞೂ

ಹ್ಞೂ ಹ್ಞೂ

ಹ್ಞೂ ಹ್ಞೂ

ಹ್ಞೂ ಹ್ಞೂ

ಹ್ಞೂ ಸರ್ ಹೋಗಿ ಇವತ್ತು ಕಂಪ್ಲ ಹ್ಞೂ ನಾನು ಅದೇ ಹೇಳಿದೆನಲ ಸರ್ ದೊಡ್ದ ಆಸ್ಪತ್ರೆವರೆಗು ಬಂದೆ ಅಂತ ಆಟೊದಲ್ಲೇ ಬಂದಿದಿನಿ ಪುನಃ ರಿಟರ್ನ್ ಹೋಗಿ ಅಲ್ಲೆ ಕಂಪ್ಲೇಂಟ್ ಮಾಡ್ತೀನಿ ಸರ್ ನಾನು ಅಲ್ಲೆ ಸೆಂಟ್ರಲ್ ಪೋಲೀಸ್ ಸ್ಟೇಷನ್ ಅವರಿಗೆ ಹೇಳ್ದೆ ನಾನು ಅಲ್ಲೊಗಿದ್ರು ಸಿಗೋಲ್ವಲ್ಲ ಸರ್ ನಿಮ್ಮ ಬ್ಯಾಗು

ಹ್ಞೂ ಆಯ್ತು

ಹ್ಞೂ ಹ್ಞೂ

ಹ್ಞೂ ಸರ್ ಆಯ್ತು ಸರ್ ಹ್ಞೂ ಹೋಗ್ತೀನಿ ಸರ್ ಆಯ್ತು ಸರ್ ತ್ಯಾಂಕ್ಸ್